ಭಾರತದಲ್ಲಿ ನೆಚ್ಚಿನ ರಾಜ್ಯ ಅಂದರೆ ಕರ್ನಾಟಕ ಅಂತ ಹೇಳ್ಬೋದು ಕರ್ನಾಟಕ ಏಕಂದರೆ ಇಲ್ಲೇ ನಾಡು ನುಡಿ ಸಂಸ್ಕೃತಿ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಭಾಷೆ ವೇಷ ಭಾಷೆ ಮತ್ತು ವೇಷ ಇವೆಲ್ಲ ಚನ್ ತುಂಬಾ ಚನ್ನಾಗಿದೆ ಅಂತ ಹೇಳ್ಬೋದು ಹ್ಞೂ ಇಲ್ಲಿಯ ಆಹಾರ ಪದ್ಧತಿ ಅನ್ ತುಂಬ ಚೆನ್ನಾಗಿದೆ ಅಂತನೆ ಹೇಳ್ಬೌದು ಇಲ್ಲಿ ಹವಮಾನ ಮತ್ತು ಶ್ ತುಂಬ ಸುಂದರವಾಗಿದೆ ಅಂತನೇ ಹೇಳ್ಬೌದು ಇಲ್ಲಿರುವಂಥ ನೆಸರ್ಗಿಕವಾದ ಸಂಪತ್ತು ಬೇರೆ ಎಲ್ಲಿಲ್ಲ ಅಂತನೆ ಹೇಳ್ಬೌದು ಇಲ್ಲೇ ಕರ್ನಾಟಕದಲ್ಲೇ ಇಲ್ಲೇ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ಮುಂದಿದಾವ ಅಂತನು ಹೇಳ್ಬೌದು ಇಲ್ಲೇ ಕರ್ನಾಟಕದಲ್ಲೆ ಶಿಕ್ಷಣ ತುಂಬ ಚೆನ್ನಾಗಿದೆ ಅಂತನೆ ಹೇಳ್ಬೌದು ಇಲ್ಲೇ ಕರ್ನಾಟಕದ ತುಂಬಾ ಕವಿಗಳು ಆಗಿ ಹೋಗಿದ್ದಾರೆ ಪಂಪ ಪನ್ ಪಂಪ ಕುವೆಂಪು ದ ರಾ ಬೇಂದ್ರೆ ಇವರು ಇನ್ನುಯೆ ಇನ್ನು ಇನ್ನತಿರು ಕವಿಗಳು ತುಂಬ ಚೆನ್ನಾಗಿ ಇಲ್ಲಿ ನಾಡು ನುಡಿ ಸಂಸ್ಕೃತಿ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತನೆ ಹೇಳ್ಬೌದು ಇಲ್ಲೆ ಕರ್ನಾಟಕದಲ್ಲಿ ತುಂಬ ದೇವಾಲಯಗಳು ಇವೆ ಇಲ್ಲಿ ಅವು ಅವು ತುಂಬ ಚೆನ್ನಾಗಿದೆ ಅಂತನು ಹೇಳಬಹುದು ಮೈಸೂರಿನಲ್ಲಿ ಮೈಸೂರು ಮೈಸೂರ್ನಲ್ಲಿ ಅರಮನೆ ತುಂಬ ಚನ್ ಚನ್ ಸುಂದರವಾಗಿದೆ ಮತ್ತು ಇಲ್ಲೇ ಬೆಂಗ್ಳೂರಲ್ಲಿ ಬಂದರೆ ಬೆಂಗ್ಳುರು ವಿಧಾನಸೌಧ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗಿದೆ ಅಂತನು ಹೇಳ್ಬೌದು ಮತ್ತಲ್ಲೇ ಉತ್ತರ ಕನ್ನಡಕ್ಕೆ ಬಂದರೆ ಹುಬ್ಬಳಿ ಹುಬ್ಬಳ್ಳಿಯಲ್ಲಿ ಗಂಡು ಮೆಟ್ಟಿದ ನಾಡು ಅಂತ ಹೇಳ್ಬೌದು ಇಲ್ಲಿ ಬಬ್ಲಿ ಭಾಷೆ ತುಂಬಾ ಚೆನ್ನಾಗಿದೆ ಇಲ್ಲಿ ಕೃಷಿಗೆ ತುಂಬ ಹೇಳ ಮಾ ಹೇಳಮ್ ಹೇಳಿ ಮಾಡ್ಸಿದಂಥ ಸ್ಥಳ ಅಂತನು ಹೇಳಬಹುದು ಇಲ್ಲಿ ಜಾಸ್ತಿ ಜೋಳ ಗೋದಿ ಮತ್ತು ಹೆಸರು ಬೆಳಿತಾರೆ ಇಲ್ಲಿ ಇನ್ನು ನೀವು ನಾವು ಪ್ರಯಾಣ ಮಾಡೋ ಸ್ಥಳ ಅಂದರೆ ನಾವು ಯಾದ್ಗಿರಿ ಅಂದರೆ ಯಾದ್ಗಿಯಲ್ಲಿ ನಮ್ಮ ಮನೆದೇವರು ಅಂತ ಅಲ್ಲೀ ಹೋಗಿದ್ವಿ ಅಲ್ಲಿ ತುಂಬ ಸನ್ನಾಗಿದೆ ಮತ್ತು ಮತ್ತು ಇನ್ನಿತರ ಜಿಲ್ಲೆಗಳಲ್ಲಿ ತುಂಬ ಸುಂದರವಾಗಿ ದೇವಾಲಯಗಳ ಇವೆ ಗದಗ ವೀರ್ನಾರಾಯಣ ಗುಡಿ ಅಲ್ಲಿ ಚಲೋ ತುಂಬಾ ಚೆನ್ನಾಗಿದೆ ಮತ್ತು ಗದಗ ವೀರ್ನಾರಾಯಣ ಗುಡಿ ತುಂಬ ಚೆನ್ನಾಗಿದೆ ಇಲ್ಲೇ ಹ್ಞೂ ಇಲ್ಲಿ ಕೊಪ್ಪಳ ಆಂಜನೇಯ ಬೆಟ್ಟ ಅದು ಪವಾಡ ಪುರ್ಷನ ಆಂಜನೇಯಂದು ಸ್ಥಳ ಅಂತನೆ ಹೇಳ್ಬೋದು ಅಲ್ಲಿ ತುಂಬ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಅಲ್ಲಿ ಭಕ್ತ ಸಾಗರವು ಹರಿದು ಹೊಕ್ಕು ಬರುತ್ತದೆ ಮತ್ತು ಇಲ್ಲಿ ಇಲ್ಲೆ ಬೆಳಗಾಂವ್ ಜಿಲ್ಲ ಸವ್ದತ್ತಿ ರೇಣುಕ ಎಲ್ಲಮ್ಮ ಅದು ಐತಿಹಾಸಿಕ ಸ್ಥಳ ಯಲ್ಲಮ್ಮ ಆ ಒಂದು ಐತಿಹಾತಿಕ ಸ್ಥಳ ಅಂತನೂ ಹೇಳಬಹುದು ಅಲ್ಲಿ ಅದು ದೇವಸ್ಥಾನ ತುಂಬ ಅದು ಚೆನ್ನಾಗಿದೆ ಅಲ್ಲಿ ಜಾಸ್ತಿ ಭಕ್ತರು ಹೋಗ್ತಾರೆ ಮತ್ತಿಲ್ಲಿ ಬಾದಾಮಿ ಬಾದಾಮಿ ಬಾಗಲ್ಕೋಟೆ ಜಿಲ್ಲ ಬಾದಾಮಿ ಬನಶಂಕ್ರಿ ಅಲ್ಲಿ ಸ್ಥಳ ಅಲ್ಲಿ ಬನಶಂಕ್ರಿ ದೇವಸ್ಥಾನ ಅದು ತುಂಬ ಸ್ಥಳವಾಗಿದೆ ಅಲ್ಲಿ ಬಾದಾಮಿ ಬನಶಂಕರಿ ಎಲ್ಲ ಐತಿಹಾಸಿಕ ಸ್ಥಳಗಳು ಅವು ಪಟ್ಟದಕಲ್ಲು ಹೈವಳ್ಳಿ ಮತ್ತು ಎಲ್ಲ ಐತಿಹಾಸಿಕ ಸ್ಥಳಗಳು ಮತ್ತು ನೀವು ಹುಬ್ಳಿಯಲ್ಲಿ ಬಂದರೆ ಹುಬ್ಳಿಯಲ್ಲಿ ಉಣ್ಕಲ್ ಸಿದ್ದಪ್ಪಜನ ಮಠ ಅಂದ್ರೆ ಆರಾಧ್ಯ ದೈವ ಊ ಸಿದ್ದಪ್ಪಜ್ಜನ್ನ ಮಠ ಇದೆ ಅಲ್ಲೇ ಆ ಇರುವಂಥ ಮಠ ನಮ್ಮೂರನಲಲ್ಲಿ ಇದೆ ನಮ್ಮೂರಾಗುನು ಇದೆ ಅಲ್ಲಿ ಅಂದರೆ ನವ್ಲುಂದ ತಾಲೂಕು ಅಲ್ಲಿ ಸಿದ್ದಪ್ಪಜ್ಜನ್ನ ಮಠ ಇದೆ ಅಂದರೆ ಹುಬ್ಬಳಿಯಲ್ಲಿ ಇರುವಂಥ ಮೂಲ ಮಠನ ಅಂತಾನ ಹೇಳ್ಬೋದು